ಹಲೋ ಹಾಂ ಹೇಳಿ ಹಾಂ ಹೌದು ನಾನು ಡಾಕ್ಟ್ರು ಹೇಳಿ ಇಲ್ಲ ನಾನು ಸ್ವಲ್ಪ ಹೊರಗಡೆ ಇದ್ದೇನೆ ಏನು ಬೇಕು ಏನಾಗಬೇಕು ಹೌದಾ ಹೌದಾ ಹಾಂ ನೀವು ಸ್ವ ಲ್ಪ ಬಿಟ್ಟು ಬನ್ನಿ ನಾನು ಬರ್ತೇನೆ ಕ್ಲಿನಿಕ್ಕಿಗೆ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟು ಬನ್ನಿ ಆಯಿತಾ ಮತ್ತು ನಿಮಗೆ ಕೈಗೆ ಇದು ಸ್ವಲ್ಪ ನೋವೆಲ್ಲ ಇದು ಸ್ವಲ್ಪ ಎಣ್ಣೆಯೆಲ್ಲ ಹಾಕಿ ಸ್ವಲ್ಪ ಮಸಾಜ್ ಎಲ್ಲ ಮಾಡಬೇಕು ನೀವು ಹಾಂ ಹಾಂ ಹೌದಾ ಹಾಂ ಹಾಂ ಅದಕ್ಕೆ ನೀವು ಸ್ವಲ್ಪ ಏನು ಮಾಡ್ಬೇಕು ಎಣ್ಣೆಯೆಲ್ಲ ಹಚ್ಚಿ ಭಾರ ಎಲ್ಲ ಜಾಸ್ತಿ ಎತ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಕೆಲ್ಸ ಎಲ್ಲ ಜಾಸ್ತಿ ಮಾಡಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ಹಾಂ ಆಯಿತಾ ಹೌದಾ ನಿಮಗೆ ಬೇರೆಯೇನಾದರೂ ಮದ್ದು ಕೊಡುವ ಸ್ವಲ್ಪ ಈಗ ಎಣ್ಣೆಯೆಲ್ಲ ಹಚ್ಚಿ ನೊ ನೋಡಿ ಮಸಾಜ್ ಮಾಡಿ ನೋಡಿ ಮತ್ತು ಮೊನ್ನೆ ಗ್ಯಾಸ್ಟ್ರಿಕಿಗೆಲ್ಲ ಮದ್ದು ಕೊಟ್ಟಿದ್ದೇನೆ ಅಲ್ಲ ಅದೆಲ್ಲ ಏನಾಯಿತು ಸರಿದೆಯಾ ಸರಿ ಉಂಟಾ ಹಾಂ ಕೈಗೆ ನಾನು ನಿಮಗೆ ಬೇರೆ ಹೌದಾ ಅದೆ ನೀವು ಹಾಗೆ ಮಾಡಿ ನೀವು ಸ್ವಲ್ಪ ರೆಸ್ಟೆಲ್ಲ ಮಾಡಿ ಭಾರೆಲ್ಲ ಎತ್ಲಿಕ್ಕೆಲ್ಲ ಹೋಗ್ ಹಾಂ ಹಾಂ ನೋಡೋ ಹೇ

ಹೌದಾ ಹಾಂ ನೋಡಿ ನಿಮಗೆ ನಾನು ಬೇರೆ ಮದ್ದು ಕೊಡ್ತೇನೆ ಅದು ಕಮ್ಮಿ ಆಗದಿದ್ದರೆ ಮತ್ತೆ ಹೇಳಿ ಮತ್ತು ಗ್ಯಾಸ್ಟ್ರಿಕಿದ್ದೆಲ್ಲ ಈಗ ಸರಿ ಉಂಟಲ್ಲ ಬೇರೆ ಮದ್ದು ಕೊಟ್ಟದ್ದೆಲ್ಲ ಗ್ಯಾಸ್ಟ್ರಿಕ್ಕೆಲ್ಲ ಸರಿ ಆಗಿದೆಲ್ಲ ಹಾಂ ಎಕ್ಸ್ರೇ ಎಲ್ಲ ನೋಡುವ ನಿಮ್ಮ ಕಮ್ಮಿ ಆಗದಿದ್ದರೆ ಮತ್ತೆ ನೋಡುವ ನೀವು ಎಣ್ಣೆಯೆಲ್ಲ ಹಚ್ಚಿ ಸ್ವಲ್ಪ ಅಂದರೆ ಭಾರ ಎತ್ತೋದು ಇದೆಲ್ಲ ಮಾಡದೆ ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಒಂದು ಎರಡು ದಿನ ರೆಸ್ಟೆಲ್ಲ ತೆಗಿರಿ ಕ್ಲಿನಿಕಲ್ಲಿ ನೋಡಿ ಒಂದು ಎರಡು ದಿವಸ ಬಿಟ್ಟು ಇರ್ತೀನಿ ನೀವು ಬನ್ನಿ ಅದು ಮದ್ದು ಕೊಡ್ತಿನಿ ನಾನು ಮದ್ದು ಕೊಡ್ತೀನಿ ಕಮ್ಮಿ ಆಗಕ್ಕೆ ಹ್ಞೂ ಆಯಿತಾ ಹಾಂ ಆಯಿತಾ ಹಾಂ ಮತ್ತು ಎಲ್ಲ ಸರಿ ಉಂಟಲ್ಲ ಹಾಂ ಸರಿ ಸರಿ ಸರಿ ಸರಿ ಓಕೆ ಓಕೆ ಹ್ಞೂ ಆಯಿತು ಹ್ಞೂ ಸರಿ ಹ್ಞೂ